ಮೇಡಮ್ ನಮಸ್ತೆ ಹಾಂ ಇದು ಸ್ಕ್ಯಾನ್ ಸೆಂಟರ್ ಅಲ್ವಾ ಇದು ಮೇಡಮ್ ಇದು ಹಾಂ ಸ್ಕ್ಯಾನ್ ಡಾಕ್ಟ್ರ್ ಅಲ್ವಾ ಮೇಡಮ್ ನೀವು ಹಾಂ ಮೇಡಮ್ ನಾನು ಭಾಗ್ಯ ನಗರದಿಂದ ಕಾಲ್ ಮಾಡ್ತಾ ಇದ್ದೀನಿ ಮೇಡಮ್ ನ ಇದು ನನ್ಗ್ ನನಗೆ ಎಡಗೈಯಲ್ಲಿ ಭಾಳಾ ನೋವಿದೆ ಮೇಡಮ್ ಎಡಗೈ ಭುಜದಲ್ಲಿ ಭಾಳಾ ನೋವಿದೆ ಮೇಡಮ್ ಕೈ ಎಲ್ಲ ಪೂರ ಎಳೆಯುತ್ತೆ ಮತ್ತೆ ಕಾಲು ಈ ಕುತ್ತಿಗೆ ಎಲ್ಲ ಎಳೆಯುತ್ತೆ ಮೇಡಮ್ ಹ್ಞೂ ಅದಕ್ಕೆ ಸ್ವಲ್ಪ ಸ್ಕ್ಯಾನ್ ಮಾಡಿಸ್ಬೇಕಿತ್ತು ಹ್ಞೂ ಅದೇ ಮೇಡಮ್ ನೀವು ನೀವು ಯಾವಗ ಹೇಳ್ತಿರ ಅಷ್ಟೊತ್ತಿಗೆ ಬರೋಣ ಅಂತ ನಾಳೆ ಇರ್ತೀರ

ಆಯ್ತು ಮೇಡಮ್ ಆಯ್ತು ಮೇಡಮ್ ನಾಳೆ ಬರಲಾ ಮೇಡಮ್ ನಾಳೆ ಹಾಂ ಹಾಂ ಮೇಡಮ್ ಈಗ ಸ್ ಹ್ಞೂ ಹ್ಞೂ ಹಾಂ ಮೇಡಮ್ ನಾಳೆ ಹಾಂ ಮೇಡಮ್ ಹನ್ನೊಂದು ಗಂಟೆಗೆ ಬರ್ತಿವಿ ಮೇಡಮ್ ಹ್ಞೂ ಹ್ಞೂ ಆಯಿತು ಮೇಡಮ್ ಅಲ್ಲ ಮೇಡಮ್ ಇದಕ್ಕೆ ಇದು ಏನು ಟ್ಯಾಬ್ಲೆಟ್ಸ್ ಎಲ್ಲ ನೀವೇ ಕೊಡ್ತೀರ ಮೇಡಮ್ ಇಲ್ಲ ಬೇರೆ ಹಾಸ್ಪಿಟ್ಲಲ್ಲಿ ತಕೋಬೇಕ ಏನು ಬರಿ ಸ್ಕ್ಯಾನ್ ಅಷ್ಟೆ ಮಾಡ್ತೀರಾ ಮತ್ತೆ ಮುಂದೆ ಹ್ಞೂ ಅಲ್ಲ ಮೇಡಮ್ ಇವಾಗ ಮುಂಚೆ ತೋರಿಸಿದೀವಲ್ಲ ಆ ಡಾಕ್ಟ್ರದ್ದು ಏನಾದರು ಇದು ತಗೊಂಡು ಬರಬೇಕಾ ಹಾಂ ಹಾಂ ಹಾಂ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಮೇಡಮ್ ಹಾಂ ಮೇಡಮ್ ಮೇಡಮ್ ಇದು ಮೇಡಮ್ ಇದು ಇದು ಆಸ್ಪೆಟ್ಲು ಯಾವಕಡೆ ಬರುತ್ತೆ ಅಂತ ಸ್ವಲ್ಪ ಹೇಳ್ತಿರಾ ಇದು ಸ್ಕ್ಯಾನಿಂಗ್ ಆಸ್ಪಿಟಲ್ ಹಾಂ ಹಾಂ ಮೇಡಮ್ ಅಶೋಕ್ ಸರ್ಕಲ್ತಲ್ಲಿ ಬಂದು ಹ್ಞೂ ಹ್ಞೂ ಆಯಿತು ಮೇಡಮ್ ಹಾಗಾದ್ರೆ ನಾನು ಬರ್ತಿನಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತೀನಿ ಮೇಡಮ್ ಭಾಳಾ ನೋವಿದೆ ಮೇಡಮ್ ಕೈಯಲ್ಲಿ ಹಾಂ ಹಾಂ ಹಾಂ ಹಾಂ ಆಯಿತು ಮೇಡಮ್ ತಗೊಂಡು ಬರ್ತೀನಿ

ಆಯ್ತ್ ಆಯಿತು ಮೇಡಮ್ ಹಾಂ ಆಯಿತು

ಹ್ಞೂ ಹ್ಞೂ ಮೇಡಮ್ ಸರಿ ಮೆಡಮ್ ಆಯಿತು ಮೇಡಮ್ ತ್ಯಾಂಕ್ ಯು